ಈಜುವುದು ಯಾವ ಈಜುದದ್ರಲ್ಲಿ ಪ್ರಾಮುಖ್ಯತೆ ಏನೆಂದ್ರೆ ಈ ನಾವು ಬೆಳಿಗ್ಗೆ ಕೆಲವರು ಈಗ ತುಂಬ ಜನ ಒಂದು ಐದು ಗಂಟೆಗೆ ಆರು ಗಂಟೆಗೆ ಒಂದು ಈ ವಾಕಿಂಗ್ ಮಾಡ್ತಾರೆ ರೋಡಿನಲ್ಲಿ ಇಲ್ಲದ್ದರೆ ಕಡಲಬದಿಯಲ್ಲಿ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾರೆ ಈಜೋದು ಕೂಡ ಹಾಗೆ ಒಂದು ಅದೊಂದು ವಾಕಿಂಗಿನಾಗೆ ನಾವು ಈಗ ಯಾಕೆಂದರೆ ನನಗೆ ನಾನು ನಾಲ್ಕು ಐದನೇ ಕ್ಲಾಸ್ನಲ್ಲಿರುವಾಗ ನಾನು ಈಜಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಈಗಲು ಕೂಡ ನನಗೇ ಈಗ ಅರವತ್ತೈದಾದ್ರು ಈಗ ಕೂಡ ನಾನು ಯಾಕೆಂದರೆ ಒಂದು ಕಡಿಮೆ ಎಂದರೆ ಒಂದು ಅರ್ಧ ಗಂಟೆ ಈಗಲು ಕೂಡ ನಾನು ಈಜುತ್ತೇನೆ ಯಾ ಅರ್ಧ ಗಂಟೆ ಈಜೋದೊಂದೂ ಅದೊಂದು ನಮಗೆ ಆರೋಗ್ಯದ ದೃಷ್ಟಿಯಲ್ಲಿ ಅದು ಒಂದು ಒಳ ಒಂದು ಒಳ್ಳೆಯ ವ್ಯಾಯಾಮ ಅದು ಹಾಗೆಯೇ ಈಜುವುದು ಯಾಕೆಂದರೆ ನಮ್ಗೆ ಆ ಆ ವಿಷಯದಲ್ಲಿ ನಾನು ನಾನು ಪ ಪಸ್ಟಿಗೇ ಪ ಮೊದಲಿಗೆ ನಾನು ಈಜಿ ಈಜಲಿಕ್ಕೆ ಕಲ್ತದ್ದು ನದಿಯಲ್ಲಿ ನಾವು ನದಿಯಲ್ಲಿ ಮೀನು ಹಿಡಿಯುವಾಗ ಸಮಯದಲ್ಲಿ ಈಜಲಿಕ್ಕೆ ಕಲ್ತದ್ದು ಮತ್ತೆ ಅದೇ ಈಜೋದು ಈಜೋದರಲ್ಲಿಯೆ ನಮಗೆ ಯಾಕೆಂದರೆ ಸ ತುಂಬ ಸಹಾಯ ಅದು ಅಂದರೆ ನಾವು ನದಿಯಲ್ಲಿ ಈ ಮೀನು ಹಿಡ್ಯುವಾಗ ಕಲ್ಲಿಗೆ ಏನಾದರು ಬಲೆ ಸಿಕ್ಕಿದರೆ ಆಗ ನನಗೆ ನ ನಮಗೆ ನಾನು ಮುಳುಗಿದವನು ಕಡಿಮೆ ಅಂದ್ರೆ ಮುಂಚಿನ್ ಯೌವನ ಇರುವಾಗ ಒಂದು ಎರಡು ಸ ಮಿನಿಟ್ ನಾನು ಮೇಲೆ ಬರಲಿಲ್ಲ ಹಾಗೆ ನಮ್ಗೊಂದು ಈಜುದುರಲ್ಲೊಂದದು ಒಂದು ವ್ಯಾಯಾಮ ಸಿಕ್ಕಿದ ಹಾಗೆ ನಮಗೆ ಅದಕೊಂದು ಶ್ವಾಸ ತೆಗೆವಷ್ಟು ನಮ್ಮತ್ತಿರ ಒಂದು ಎರಡು ನಿಮಿಷ ಒಂದು ಶ್ವಾಸ ಕಟ್ಟಿ ಮತ್ತೆ ಶ್ವಾಸ ಬಿಡೋದು ಒಮ್ಮೆ ಮೇಲೆ ಬಂದು ಬಿಟ್ಟು ಇನ್ನೊಮ್ಮೆ ಹ ಹೀಗೆ ಮಾಡಿ ಹೋಗ್ವಾಗ ಹೋಗುವಾಗ ಅದರಲ್ಲು ನಮಗೊಂದು ಅದರಲ್ಲೊಂದು ನಮ್ಮ ಗಾಳಿಯ ಒಂದು ಇದು ನಮಗೆ ಆರೋಗ್ಯ ದೇಹದಲ್ಲಿ ಸಿಗ್ತದೆ ಹಾಗೆಯೇ ಈಜೋದ್ರಲ್ಲೀ ಬೀಚಿನಲ್ಲಿ ಇಳುದು ಈಜೋದು ಅಷ್ಟೊಂದು ಒಳ್ಳೆದಂದು ಅಲ್ಲ ಅಂತ ನನ್ನ ಅಭಿಪ್ರಾಯ ಕೆರೆಯಲ್ಲಿ ಒಳ್ಳೆಯದು ಸರೋರವ ಒಳ್ಳೆಯದು ನದಿಯಲ್ಲಿ ಒಳ್ಳೆಯದು ಮತ್ತೆ ಕೃತಕ ಈಜುಕೊಳ ಮಾಡ್ತಾರೆ ಮಾಡ್ತಾರಲ್ಲ ಅದರಲ್ಲಿ ನಮಗೆ ಕೃತಕ ಈಜು ಕೊಳದಲ್ಲಿ ಯಾಕೆಂದರೆ ಅದರಲ್ಲಿ ಅವ್ರು ಒಂದು ನಮಗೆ ಒಂದು ಕುತ್ತಿಗೆ ಅಷ್ಟು ನೀರು ಬರುವಷ್ಟು ಅವ್ರು ಅಷ್ಟು ನೀರು ಇಡ್ತಾರವರು ಹಾಗೆಯೇ ಅದರಲ್ಲಿ ನಮ್ಗೆ ಆಯಾಸಾದರೆ ಒಂದು ಸ್ವಲ್ಪ ನಿಲ್ಲಿಕಾಗ್ತದೆ ಈಜು ಕೊಳದಲ್ಲಿ ನದಿಯಲ್ಲಾಗಲ್ಲ ಒಂದು ಒಂದು ಕಡೆಯಲ್ಲಿ ತುಂಬ ನೀರಿರ್ತದೆ ಮತ್ತೊಂದು ಕಡೆಯಲ್ಲಿ ಕಡಿಮೆ ನೀರಿರ್ತದೆ ಹಾಗೆ ಈಜುದೊಂದು ಒಂದು ಒಂದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಂತ ಒಂದು ಒಳ್ಳೆ ವ್ಯಾಯಾಮ ಅಂತ ನನ್ನದೊಂದು ಅಭಿಪ್ರಾಯ